ನಾನು ಓದಬೇಕಾದ್ರೆ ತುಂಬ ಚೆನ್ನಾಗಿತ್ತು ಬಟ್ ಅಷ್ಟು ಸಾಧನೆ ಮಾಡೋಕ್ಕಾಗಿಲ್ಲ ಅಂದ್ರೂ ಏನೋ ನನ್ನ ಲೆವೆಲ್ಲಿಗೆ ನಾನು ಮಾಡಿದ್ದೀನಿ ಆದರೂ ಆವಾಗ ಶಿಕ್ಷಣದ ಬಗ್ಗೆ ಅಷ್ಟೇನ್ ಇಂಪಾರ್ಟೆಂಟ್ ಇರಲಿಲ್ಲ ಈಗ ತುಂಬ ಇಂಪಾರ್ಟೆಂಟೆನ್ಸ್ ಕೊಡ್ತಾರೆ ಎಂಥ ಬಡವ್ರಾದ್ರು ಮಕ್ಕಳ್ನ ಓದಿಸ್ಬೇಕು ಅವ್ರ ಕಾಲ್ಮೇಲೆ ಅವ್ರು ನಿಂತ್ಕೊಬೇಕು ಅವ್ರಿಗೂ ಒಂದೊಳ್ಳೆಯ ಕೆಲಸ ಸಿಗಬೇಕು ನಮ್ಮ ಥರ ಕಷ್ಟ ಬೀಳಬಾರ್ದು ಕಷ್ಟ ಅಂದರೆ ಓದದಿರ ಕಷ್ಟ ಬೀಳಬಾರ್ದು ಅನ್ನೋ ಒಂದು ಲೆಕ್ಕಾಚಾರದ ಮೇಲೆ ಈಗೆಲ್ಲ ಮಕ್ಕಳನ್ನೂ ಎಂಥ ಬಡವ್ರಾದ್ರೂ ಊಟ ಇಲ್ಲಾಂದ್ರೂ ಒಳ್ಳೆಯ ವಿದ್ಯಾಭ್ಯಾಸ ಕೊಟ್ಟು ಅವ್ರಿಗೆ ಏನು ಇದು ಮಾಡಬೇಕೋ ಅದನ್ನೆಲ್ಲ ಕೊಟ್ಟು ಅವ್ರ್ನ ಒಂದು ಸ್ಟೇಜಿಗೆ ತಂದು ನಿಲ್ಲಿಸ್ತಾರೆ ಅದರಿಂದ ಅವ್ರಿಗೆ ಯಾರೇನೇ ಮೋಸ ಮಾಡಿದ್ರೂ ವಿದ್ಯೆ ಕೈ ಹಿಡಿಯುತ್ತೆ ಅನ್ನೋ ಒಂದು ನಂಬಿಕೆ ಈಗಲೂ ಇದೆ ಮುಂದಕ್ಕೂ ಇರುತ್ತೆ ಇನ್ನೂ ಮುಂದಕ್ಕೆ ಇನ್ನೂ ಚೆನ್ನಾಗಿ ಓದ್ತಾರೆ ಮಕ್ಕಳು ಈಗಿರೋ ಮಕ್ಕಳಂತೂ ತುಂಬ ಟ್ಯಾಲೆಂಟೆಡ್ ಮಕ್ಕಳು ಎಲ್ಲ ಥರ ಎಲ್ಲ ಓದೋದರಲ್ಲಿ ಹಿಡ್ದು ಪ್ರತಿಯೊಂದು ಎಲ್ಲನು ಗೊತ್ತಿರುತ್ತೆ ಆದರೆ ದೊಡ್ಡೋರಿಗೆ ಮರ್ಯಾದೆ ಕೊಡೋದು ಮಾತ್ರ ಗೊತ್ತಿರೋಲ್ಲ ಅಷ್ಟೆ ಇನ್ನೆಲ್ಲ ಗೊತ್ತಿರುತ್ತೆ ಇಷ್ಟೆ